ಹಲೋ ಸರ್

ಸರ್ ಏನು ಏನು ಬೇಕಿತ್ತು ಸರ್ ಹೌದಾ ಸರ್ ಏನೇನು ಬೇಕಿತ್ತು ಸರ್ ನಮ್ಮ ತರ್ಕ ನಮ್ಮ ಅಂಗಡಿಲಿ ಟೊಮೋಟ ಬದ್ನೆಕಾಯಿ ಮೆಣ್ಸಿನ್ಕಾಯಿ ನುಗ್ಗೆ ಕಾಯಿ ಹೌದ್ ಸರ್ ಟೊಮೊಟೋ ಬಂದುಬಿಟ್ಟು ಎರಡು ಕೆ ಜಿ ಐವತ್ತು ಸರ್ ಆಯ್ತು ಸರ್ ಇನ್ನೇನು ಬೇಕಿತ್ತು ಸರ್ ಬದ್ನೆಕಾಯಿ ನಲವತ್ತೈದು ಸರ್ ಆಯ್ತು ಸರ್ ತಗೋಳ್ಳಿ ಸರ್ ಎಲ್ಲ ಐಟಮ್ ತಗೋಳ್ಳಿ ಸರ್ ಲಾಸ್ಟಿಗೆ ಆಮೇಲೆ ಮೈನೆ ಲೆಸ್ ಮಾಡೋಣ ಹಂಗೇನ್ ಸರ್ ಇದು ರೇಷನ್ ಸಿಗತ್ತೆ ಸರ್ ತೊಂಡೆ ಕಾಯಿ ಇದೆ ಕ್ಯಾರೇಟ್ ಇದೆ ಮೆಣ್ಸಿನ್ಕಾಯಿ ಕೂಡ ಇದೆ ಸರ್ ಆಯ್ತು ಸರ್ ಸಾಂಬಾರ್ ಐಟಮ್ ಇದೆ ರೇಷನ್ನು ಕೂಡ ಇಲ್ಲಿ ಸಿಗತ್ತೆ ನೋಡಿ ಸರ್ ಹ್ಞೂ ಸರ್ ಇದೆ ಸರ್ ಟ್ವೆಂಟಿ ಫೈವ್ ಕೆ ಜಿದು

ಆಯ್ತು ಆಯಿತು ಓಕೆ ಸರ್ ಆಯ್ತು ಸರ್ ಆಯ್ತು ಸರ್ ಇನ್ನೇನು ಸರ್ ಸರ್ ಎಲ್ಲ ಅಮೌಂಟ್ ಟೋಟಲ್ ಮಾಡ್ಲಾ ಸರ್ ಆಯ್ತು ಆಯ್ತು ಓಕೆ ಸರ್ ಓಕೆ ಸರ್ ಇನ್ನೇನಾದರು ಬೇಕಿತ್ತಾ ಸರ್ ಖಾರ ಇನ್ನೇನಾದರು ಸರ್ ಐಟಮ್ಸ್ ಸಾಂಬಾರ್ ಪದಾರ್ಥಗಳು ಮಸಾಲ ಪದಾರ್ಥ ಏನಾದರು ಸರ್ ಆಯ್ತು ಆಯ್ತು ಸರ್ ಸರ್ ಇಲ್ಲಿ ಇಲ್ಲಿ ಬಂದು ಬೇಕಾದರೆ ಸರ್ ನಮ್ಮ ಫೋನ್ಪೇ ಇಲ್ಲ ಇಲ್ಲಿ ಬಂದು ಬೇಕಾದರೆ ಫೋನ್ ಮಾಡಿ ಸರ್ ಕ್ಯಾಶ್ ಕೊಟ್ಟು ಇಸ್ಕೊಂಡು ಹೋಗ್ಬೇಕು ಯಾರಾದರು ನಿಮ್ಮ ಫ್ರೆಂಡ್ ಇದ್ದರೆ ಆಯ್ತು ಆಯ್ತು ಓಕೆ ಸರ್ ಓಕೆ ಸರ್ ಇನ್ನೇನಾದರು ಬೇಕಿದ್ದರೆ ಆರ್ಡರ್ ಕೊಡಿ ಕೇಳಿ ಸರ್ ಆಯ್ತು ಆಯ್ತು ಸರ್